ಚಿತ್ರದುರ್ಗದಲ್ಲಿ ದತ್ತಿ ಸಂಸ್ಥೆಗಳು ಇರುವುದರಿಂದ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಮತ್ತು ಅಲ್ಲಿನ ಕಟ್ಟಡ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ದೇವಸ್ಥಾನಗಳಿಗೆ ತೊಂದರೆ ಮಾಡುವಂಥ ಒಂದು ವಿಚಾರಗಳನ್ನು ನಡೆದಾಗ ಅದಕ್ಕೆ ಒಂದು ಪರಿಹಾರಗಳನ್ನು ಕೊಡುವುದಾಗಿ ಮತ್ತು ಚಿತ್ರದುರ್ಗದ ಜನರ ಆಸ್ತಿಯ ವಿಚಾರ ಜಮೀನಿನ ವಿಚಾರಗಳನ್ನು ಕೂಡ ಇಲ್ಲಿ ಬಗೆಹರಿಸುವಂಥ ಒಂದು ವ್ಯವಸ್ಥೆ ಇರುತ್ತೆ ವ್ಯವಸ್ಥೆ ಮಾಡಿ ಕೊಡುತ್ತೆ ಆದ್ದರಿಂದ ಯಾವುದೇ ಒಂದು ಧಾರ್ಮಿಕ ಒಂದು ವಿಚಾರಗಳಿಗೆ ಅಡ್ಡಿ ಆಗೋ ಆಗದಂತೆ ಇದು ಹಿಂದೂ ಧರ್ಮದನ್ನು ಕಾಪಾಡುವಂಥ ಒಂದು ವ್ಯವಸ್ಥಿತ ಒಂದು ಸಂಸ್ಥೆಯಾಗಿದೆ ಇಲ್ಲಿ ಸುತ್ತಮುತ್ತಲೂ ಹಲವಾರು ವೃದ್ಧಾಶ್ರಮಗಳು ಇದ್ದಾವೆ ಇದರ ಮತ್ತು ಅದರ ಕುಟುಂಬಗಳು ಬಡ ಕುಟುಂಬಗಳು ಇಲ್ಲಿ ಹೆಚ್ಚು ಅಂಥ ಬಡ ಕುಟುಂಬ್ಗಳು ಏನೂ ಇಲ್ಲ ಒಂದು ರೀತಿಯಲ್ಲಿ ಬಡ ಕುಟುಂಬಗಳು ಕಡ್ಮೇ ಆಗ್ತಾ ಇದೆ ನಗರಾಭಿವೃದ್ಧಿ ಮಾಡಲು ಒಂದು ವಿದ್ಯಾ ಸಂಸ್ಥೆಗಳು ಮತ್ತು ಸೌಖ್ಯ ಸಮುದಾಯಗಳು ಹಲವಾರು ರೀತಿಯ ಒಂದು ಸಂಸ್ಥೆಗಳನ್ನು ಕೂಡ ಇಲ್ಲಿ ರಚಿಸಿದ್ದಾರೆ